ನಮಸ್ಕಾರ ಸರ್ ಉಮೇಶ್ ಮಾತಾ ಹಾಂ ನನಗೆ ನಾನು ಉಮೇಶ್ ಉಚ್ಚಿಲದವ ಹಾಂ ನನಗೆ ಸರ್ರ್ ಒಂದು ಫೆಮಿಲಿಯಲ್ಲಿ ಒಂದು ಮದುವೆ ಇದೆ ಅದರ ಬಾರಿಯಲ್ಲಿ ನನಗೆ ಇಂಕ್ವೈರಿ ಮಾಡಲಿಕ್ಕೆ ಇತ್ತು ಸರ್ ಹಾಂ ಉಡುಪಿಯಲ್ಲಿ ಸರ್ರ್ ಯಾವ ಹಾಲ್ ಮದುವೆಗೆ ಶೂಟೇಬಲ್ ಆಗ್ತದೆ ಮತ್ತು ಭಾಳ ಒಳ್ಳೆಯ ಹಾಲ್ ಯಾವುದು ಹಾಂ ಸೊ ಸರ್ರ್ ಹೆಚ್ಚು ಕಡಿಮೆ ಆದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಚಿಂತೆ ಇಲ್ಲ ಹಾಲು ಭಾಳ ಕಂಪೋರ್ಟಾಗಿ ಇರಬೇಕು ಹಾಂ ಸರ್ ಮತ್ತು ಹೆಚ್ಚು ಜನ ಹಿಡಿಸುವಷ್ಟು ಹಾಲ್ ಇರಬೇಕು ಸುಮಾರು ಎಂಟ್ನೂರು ಸಾವಿರದಷ್ಟು ಜನರು ಹಾಂ ಸರ್ ಹಾಂ ಮತ್ತು ಒಂದು ಡೆಕೊರೇಷನ್ ಎಲ್ಲ ನೀವೇ ಮಾಡ್ತೀರಲ್ವಾ ಹಾಲ್ ಬುಕ್ ಮಾಡಿದರೆ ಹಾಂ ಸರ್ ಹಾಂ ಎ ಸಿ ಹಾಲ್ ಆಗ್ಬೌದು ಸರ್ ಎ ಸಿ ಹಾಲ್ ಆಗ್ಬೋದು ಹಾಂ ಹಾಂ ಅಚ್ಚ ಅಚ್ಚ ಸೋ ನೀವು ಯೇ ನನಗೆ ಎಲ್ಲ ನಿಮ್ಮ ಪರಿಚಯದವ್ರು ಇರ್ಬೌದು ಇಲ್ಲ ಹಾಂ ಹಾಲ್ ಬುಕ್ ಮಾಡಿದರೆ ಅವು ಡೆಕೋರೇಷನ್ ಅವರು ಹಾಂ ಕ್ಯಾಟರರ್ಸು ಹಾಂ ಹಾಂ ಅವ್ರದ್ದೆಲ್ಲ ನನಗೆ ಹಾಂ ಹಾಂ ಇನ್ಫಾರ್ಮೇಷನ್ ಹೇಳಿ ಹಾಂ ಅದು ಎಷ್ಟು ಹಣ ಅಚ್ಚ ಅಚ್ಚ ಹಾಂ ಮದ್ವೆ ಹಾಲ್ನ ಇದ್ರಲ್ಲಿ ಬರೋದಿಲ್ಲ ಅಲ್ವ ಹಾಂ ಹಾಂ ಹಾಂ ನಾನು ಇಲ್ಲಿ ಮದುವೆ ಇದರಲ್ಲಿ ಬರ್ತದೋ ಏನೋ ಡೆಕೊರೇಷನು ಅಚ್ಚ ಅಚ್ಚ ಅದು ಪ್ರತ್ಯೇಕನಾ ಹಾಂ ಹಾಂ ಹಾಂ ಅದು ಸರ್ ಹಾಲು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹತ್ತಿರ ಇದೆಯ ಸರ್ ಅದು ಹಾಂ ಹಾಂ ಅಲ್ಲಿಯೇ ಇದೆಯಾ ಹ್ಞೂ ಹ್ಞೂ ಪಾರ್ಕಿಂಗೆಲ್ಲ ಎಲ್ಲ ಅಷ್ಟು ಇದೆಯಾ ಗಾಡಿಗೆ ಪ್ಯಾರ್ಕಿಂಗ್ ಮತ್ತೆ ಇದ್ದರೆ ಒಳ್ಳೆಯದು ಹೌದು ಜನರಿಗೆ ಒಳ್ಳೆಯ ಶೂಟೇಬಲ್ ಆದರೆ ಒಳ್ಳೆಯದು ಹತ್ತಿರ ಇದ್ದರೆ ಒಳ್ಳೆಯದು ಹಾಂ ಸರ್ರ್ ಮತ್ತೆ ಅದು ಹಾಲ್ ಗ್ರೌಂಡ್ ಫ್ಲೋರ್ನಲ್ಲಿದೆಯಾ ಮಾಳಿಗೆಯಲ್ಲಿದೆಯಾ ಒಂದನೇ ಮಾಳಿಗೆ ಎರಡನೇ ಮಾಳಿಗೆಯಲ್ಲಿದೆಯಾ ಕೆಳಗಿದೆಯ ಅಚ್ಚ ಅಚ್ಚ ಹಾಂ ಹಾಂ ಹಾಂ ಒಂದು ಸಾವಿರ ಜನ ಹಿಡೀತದಲ್ಲ ಹಾಂ ಆಯ್ತು ಸರ ತ್ಯಾಂಕ್ ಯು